ಹೌದು ಹೌದು ಹೌದು ಹೌದು ಹೇಳಿ

ಹ್ಞೂ ಹ್ಞೂ ಹೌದು ಹೇಳ್ತಿನಿ ತೆಂಗಿನ ಎಣ್ಣೆಣ್ಣೆ ಎಣ್ಣೆ ಅಂತೂ ಎಲ್ಲಾ ಕಡೆನೂ ಯೂಸ್ ಮಾಡೇ ಮಾಡ್ತಾರೆ ಅದನ್ನ ಬಳಸ್ತಾರೆ ಅದು ತುಂಬಾ ಒಳ್ಳೆಯದು ಕೂದ್ಲಿಗಾಗಲಿ ನಮ್ಮ ತ್ವಚೆಗಾಗಲಿ ಅಥವಾ ನಮ್ಮ ನಮ್ಮ ದೇಹಕ್ಕಾಗಲಿ ಅದು ತುಂಬಾ ಒಳ್ಳೆಯದು ಆಮೇಲೆ ಇವಾಗಂತೂ ತುಂಬಾನೇ ಹೋಗ್ತಾಯಿದೆ ಹೃದಯ ಸಂಬಂಧಿ ರೋಗಗಳಿಗಂತೂ ಅದು ಬಹಳನೇ ಒಳ್ಳೆಯದು ಆಮೇಲೆ ನಮ್ಮಲ್ಲಿ ನಮ್ಮ ಮಿಲ್ಲಲ್ಲಿ ನಾವು ಹಾಂ ಅದನ್ನ ಹಳೇ ಪದ್ಧತಿಯಲ್ಲಿ ಮಾಡ್ತಿವಿರಿ ಅದರಲ್ಲಿ ಯಾವುದೇ ರೀತಿಯಾದ ನಿಮಗೆ ರಸ ಇದು ವಿಷಪೂರಿತ ವಸ್ತುಗಳನ್ನಾಗಲಿ ನಾವು ಯಾವುದನ್ನೂ ಹಾಕೋದಿಲ್ಲ ಅದರಲ್ಲಿ ಇದು ತುಂಬಾ ಶುದ್ಧವಾಗಿರತ್ತೆ ನೀವು ಅದನ್ನ ನಿಸ್ಸಂಕೋಚವಾಗಿ ತಗೋಬೋದು ಅದನ್ನ ಯು ಅದನ್ನ ನೀವು ಬಳಸಬಹುದು ಆಮೇಲೆ ನಿಮ್ಮ ಕೂದಲಿಗಂತು ಅದು ತುಂಬಾನೇ ಒಳ್ಳೆಯದು ಆಮೇಲೆ ಅಡಿಗೆಗಳಿಗೆ ನೀವು ಬಳಸೋದರಿಂದ ನಿಮ್ಮ ಆರೋಗ್ಯನೂ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ನಾವು ಒಳ್ಳೆಯ ಬೆಲೆಯಲ್ಲೂ ಕೊಡ್ತೀವಿ ನಿಮಗೆ ಅದೆಲ್ಲಾ ಶುದ್ಧವಾಗಿ ಮಾಡ್ತಿದ್ದೀವಿ ಅಂತ ತುಂಬಾ ರೇರ್ ಅದರಲ್ಲಿ ಜಾಸ್ತಿ ಅಮೌಂಟ್ ಇದೆ ಪ್ರೈ ಇದೆ ಹೇಳಲ್ಲ ನಾ ಬೆಲೆ ಹೇಳಲ್ಲ ಹಾಗಾಗಿ ನೀವು ಒಂದ್ಸರಿ ಇಲ್ಲಿ ಬಂದು ಭೇಟಿ ಕೊಡಿ ನೋಡಿ ನಾವು ಹೇಗೆ ಅದನ್ನ ತಯಾರಿಸ್ತೀವಿ ಮಾಡ್ತಿವಿ ಅಂತ ಆಮೇಲೆ ನೀವು ಕೊಂಡ್ಕೊಳಿ ಹೌದು ನೋಡ್ಬೋದು ನಾವು ಅದರ ಯ ನೋಡ್ಬೋದು ನೋಡ್ಬೋದು ನಿಮ್ಮುಂದೆನೇ ನಾವು ಅದನ್ನ ಬೇಕಾದರೆ ತಗದು ಕೊಡು ಅಂದರೆ ತಗದು ಕೊಡ್ತೀವಿ ಅದರಲ್ಲಿ ಯಾವುದೇ ರೀತಿಯಾದ ಇದು ಇಲ್ಲ ನಮಗೆ ಆರಾಮಾಗಿ ನೀವು ನೋಡ್ಕೊಂಡು ಅದನ್ನ ಬಳಸಿ ತೊಗೊಂಡು ಹೋಗ್ಬೋದು

ಹೌದೌದು ತು ತುಂಬಾ ಒಳ್ಳೆಯದು ಅದು ಕೂದಲಿಗಷ್ಟೇ ಅಲ್ಲ ಅಡಿಗೆಗೆ ಬಳಸೋದರಿಂದ ಅದು ಹಳೇ ಕಾಲದಿಂದ ಬಂದಿರೋವಂಥ ಒಂದು ಆಯುರ್ವೇದಿಕ್ ಇದನ್ನ ನೀವು ತುಂಬಾನೇ ಬಳಸಿದರೆ ಒಳ್ಳೆಯದು ಈಗಿನ ಕಾಲದಲ್ಲಿ ಸರಿ ಹೌದು ಧನ್ಯವಾದ